ಹಲೋ ಹಲೋ

ಹಾಂ ಹೌದು ಪ್ರಾಂಶುಪಾಲರು ನಾವು ಹಾಂ ಹೇಳಿ ಹಾಂ ಹೇಳಿ

ನೀರು ಚೆನ್ನಾಗಿಲ್ವಾ ಹೌದು ಅದು ನೀರು ಚೇಂಜ್ ಮಾಡಿಸಿದ್ದೆ ಮೊದಲು ಹೌದಾ ಈ ಮಾಹಿತಿ ನನಗೆ ಬಂದಿಲ್ಲ ಹೌದಾ ಇದು ಮಾಹಿತಿ ಈ ಈ ಮಾಹಿತಿ ನಮಗೆ ನೀಡಿಲ್ಲಇದು ಇವಾಗ ನೀಡುತ್ತಿದೆ ತಾನೆ ಹೌದಾ ಹಾಂ ಹಾಂ ಸರಿ ಈ ಮಾಹಿತಿ ಇವಾಗ ನನಗೆ ತಲುಪಿದೆ ಅದು ನಾಳೆಯಿಂದ ನಾನು ಚೇಂಜ್ ಮಾ ಬೇರೆ ಮಾಡಿಸ್ಕೊಡ್ತೇನೆ ನೀರೆಲ್ಲಾನು ಚೇಂಜ್ ಮಾಡಿಸ್ತೇನೆ ಹೌದಾ ಹೌದಾ ಇದು ಇದು ನಮ್ಮ ಕಡೆಯಿಂದ ಏನೂ ಇಲ್ಲ ಇದು ಇವಾಗ ತಾನೆ ನಮಗೆ ತಲುಪಿದೆ ಅದರಿಂದ ನಾನು ನಾಳೆಯಿಂದ ಮಾಡಿಸ್ತೇನೆ ಹಾಂ ಇನ್ನೇನಾದರೂ ತೊಂದರೆ ಹೌದಾ ಸರಿ ಸರಿ ಅದು ಮಾಡಿಸುತ್ತಿದ್ದೇನಲ್ಲ ಅದು ಆಗೋಗಲಿ ಹಾಂ ಸರಿ ಸರಿ